ಹಲೋ ಹಾಂ ಮೇಡಮ್ ನಮಸ್ತೆ ಹಾಂ ನನಗೆ ಹೂವು ಅಂಗಡಿರು ಅಂಗ್ಡಿಯಾ ನೀವು ನನಗೆ ಗಣೇಶ ಇದು ಶ್ರೀರಾಮ ನವಮಿಗೆ ಹೂವಗಳು ಬೇಕಾಗಿತ್ತು ಹಲ್ವಾರು ರೀತಿ ಹೂವಾಗಳು ಇದೆಯಾ ಹಾಂ ಮಾಡಿಸ್ತಾ ಇದೆ ನನಗೆ ಎರಡು ದಿನ ಮುಂಚೆಯೇ ಬೇಕಾಗಿತ್ತು ನಾನು ಈ ಬರೋ ಮಂಗಳವಾರ ಮಾಡಿಸ್ತಾ ಇದ್ದೀನಿ ಹಾಂ ಹೌದು ನಿಮಗೆ ನಿಮ್ಮ ಅಂಗಡಿಯಲ್ಲಿ ಯಾವ್ಯಾವ ರೀತಿ ಹೂವು ಇದೆ ಅಂತ ಹೇಳಿ ಸ್ವಲ್ಪ ನನಗೆ ಬೇಕಿರೋದು ಗುಲಾಬಿ ಗುಲಾಬಿ ಇಲ್ಲವಾ ಹಾಂ ಹಾಂ ಬಟರ್ ಗುಲಾಬಿ ಮತ್ತು ಇದು ದೊಡ್ಡ ದೊಡ್ಡ ಗುಲಾಬಿಗಳ್ ಬರುತ್ತಲ್ಲ ಹಾಂ ಹಾಂ ಹ್ಞೂ ಹೌದಾ ಓಕೆ ಮತ್ತು ಎಷ್ಟು ದಿನ ಇದು ಮಾಡ್ಬೋದು ಒಂದು ಒಂದು ಕಿಲೋ ಬಂದೆಷ್ಟು ಇಲ್ಲಾಂದರೆ ಒಂದು ಮೂಟೆ ಬರುತ್ತಲ್ಲ ಎಷ್ಟು ಹಾಂ ಅಂದರೆ ಚೆನ್ನಾಗಿರ್ಬೇಕು ಯಾಕಂದರೆ ಹಾಂ ಹೇಳಿ ಹೇಳಿ

ಹೌದೌದೌದು ನಾವೇ ಬಂದರೆ ಸಾವಿರದ ಐನೂರು ರೂಪಾಯಾ

ಹಾಂ ಅದೇ ನಮಗೆ ಸ್ವಲ್ಪ ಬೇಕಾಗಿತ್ತು ನಾನು ಬರೋಕ್ಕಾಗಲ್ಲ ಯಾಕಂದರೆ ಇವಾಗ ಪೂಜೆ ಮಾಡೋದ್ರಲ್ಲಿ ಸ್ವಲ್ಪ ಇದು ಇರ್ತೀವಿ ಸೋ ಅದಕ್ಕಾಗಿ ನೀವೇ ಕಳಿಸ್ಕೊಡಿ ಎಲ್ಲ ಎಷ್ಟು ಆಗುತ್ತೆ ಅಂತ ಹೇಳಿ ಫಸ್ಟ್ ನನಗೆ ಹೂವಾಗಳು ವಾಟ್ಸಾಪ್ ಮಾಡಿ ನಾನು ಯಾವ್ಯಾವ ರೀತಿ ಬೇಕು ಅಂತ ನೋಡಿಬಿಟ್ಟು ನಾನು ನಿಮಗೆ ಇದು ಮಾಡ್ತೀನಿ ತಿಳಿಸ್ತೀನಿ

ಹಾಂ ಬೆಲೆ ಕಟ್ತೀವಿ ಅಂದರೆ ನಮ್ಗೆ ಹೂವು ಬೇಕು ಯಾಕಂದರೆ ದೇವರಿಗೆ ಅಲ್ಲವಾ ಅದಕ್ಕೆ ಹಾಂ ಎಷ್ಟೇ ಬೆಲೆ ಆದ್ರೂ ಪರವಾಗಿಲ್ಲ ಎಷ್ಟೇ ಬೆಲೆ ಆದ್ರೂ ಪರವಾಗಿಲ್ಲ ನನಗೆ ಇವಾಗ ಇವತ್ತು ಭಾನುವಾರ ತಾನೇ ಶನೀ ಬುಧವಾರ ನನ್ಗೆ ಈ ಬರೋ ಮಂಗಳವಾರ ಒಳಗಡೆ ಬೇಕು ಅಂದರೆ ಒಂದು ಭಾನುವಾರ ಒಳಗಡೆ ಬೇಕು ಹಾಂ ನಾವಿರೋದು ಹಾಂ ಹೌದು ನಮ್ಮ ಮೇಲೆ ಇದಾಗಿರುತ್ತೆ ಗೊತ್ತು ನಾವಿರೋದು ಚಿಕ್ಬಳ್ಳಾಪುರ ಎ ಪಿ ಎಂ ಸಿ ಮಾರ್ಕೆಟ್ ಹತ್ರ ಇಲ್ಲೆಲ್ಲ ಹೂವಾಗಳು ನೋಡಿದ್ವಿ ಸೆಟ್ ಆಗಿಲ್ಲ ಅದಕ್ಕೇ ನಮ್ಮ ಮನೆ ಎದುರುಗಡೆ ಇರೋರು ಇದು ನಂಬರ್ ಕೊಟ್ಟರು ಸೋ ಅದಕ್ಕೆ ಕಾಲ್ ಮಾಡಿದೆ ಹಾಂ

ಬೇಗ ತಿಳಿಸ್ತೀನಿ ಹ್ಞೂ ಸರಿ ಮೇಡಮ್ ಧನ್ಯವಾದಗಳು ಹಾಂ